ಹಲೋ ನಿಮ್ಗೆ ಯಾವ ರೀತಿ ಸಹಾಯ ಆಗಬೇಕಿತ್ತು ಮೇಡಮ್

ಹ್ಞು ಹೇಳಿ ಹೌದು ಹೌದು ಹಾಂ ಹೌದಾ ಹೌದಾ ಯಾವ್ದಾದ್ರು ಸಮಾರಂಭ ಇದೆಯಾ ಹೌದಾ ಮೇಡಮ್ ನಮ್ಮ ಕಡೆ ಇನ್ನೂ ತುಂಬ ರೀತಿಯ ಸ್ವೀಟ್ಸ್ ಅಂದರೆ ಸಿಹಿತಿಂಡಿಗಳು ಮತ್ತು ಖಾರ ತಿಂಡಿಗಳು ಎಲ್ಲ ಸಿಗುತ್ತೆ ಮೇಡಮ್ ನಿಮಗೆ ಅಂದರೆ ನಾನು ಹೇಳಲಾ ಯಾವ ರೀತಿಯ ತಿಂಡಿ ಸಿಗುತ್ತೆ ಅಂತ ಮೈಸೂರು ಪಾಕೇ ಬೇಕಾ ನಿಮಗೆ ನಮ್ಮ ನಮ್ಮ ಅಂದರೆ ಹೋಲ್ಸೆಲ್ ದರದಲ್ಲಿ ನಮ್ಮ ಅಂಗಡೀಲಿ ಎಲ್ಲ ರೀತಿಯ ಸಿಹಿ ತಿಂಡಿಗಳು ಸಿಗುತ್ತೆ ಇದು ದೂದ್ ದೂದ್ ಪೇಡ ಹಾಲಿಂದ ಹಾಲಿನ ದೂದ್ ಪೇಡ ಮತ್ತು ಇದು ಇದು ಡ್ರೈ ಫ್ರುಟ್ಸ್ದು ಲಡ್ಡು ಮತ್ತು ಮೋತಿ ಚೂರ್ ಲಡ್ಡು ಹಾಂ ಹೌದು ಅದು ಇದರಲ್ಲಿ ಧಾರವಾಡ ಧಾರವಾಡದ ಪೇಡ ಕರದಂಟು ಬೆಳಗಾಂ ಸೈಡ್ ಅಲ್ಲಿ ಫೇಮಸ್ಸದು ಗೋಕಾಕಲ್ಲಿ ಅದೇ ರೀತಿ ನಾವು ಕರದಂಟನ್ನ ನಮ್ಮ ಅದೇ ಅದೇ ರೀತಿ ಮಾಡ್ತೀವಿ ಅಲ್ಲೀದು ಅಲ್ಲಿ ಫೇಮಸ್ಸದು ಅಲ್ಲಿ ರೀತಿನೇ ನಾವು ನಿಮ್ಗೆ ತಯಾರಿ ಮಾಡಿ ಕೊಡ್ತೇವೆ ಮತ್ತು ಖಾರಗಳಲ್ಲಿ ಖಾರಗಳಲ್ಲಿ ದಪ್ಪ ಖಾರ ಸಣ್ಣ ಖಾರ ಚಿರ್ಮು ಚಿನ್ ಕುರುಳಿ ಅದೆಲ್ಲ ಮಿಕ್ಸ್ ಮಾಡಿರೋದು ಖಾರ ಸ ಅನ್ ಅಂದರೆ ನಟ್ಸು ಡ್ರೈ ಫ್ರುಟ್ಸ್ ಎಲ್ಲ ಹಾಕಿರೋದೂ ಅದು ಅದು ಮತ್ತು ಮಾಮೂಲಿ ಅಂದರೆ ಶುಗ ಅಂದರೆ ಇವರು ಶುಗರ್ ಪೇಶಂಟ್ಸ್ ಇರ್ತಾರಲ್ಲ ಅಂಥವ್ರಿಗೂ ಸಹ ಸಿಹಿತಿಂಡಿ ಸಿಗುತ್ತೆ ಅವರಿಗೇ ಸಪ್ ಅಂದರೆ ಬೇರೆ ರೀತಿಯ ಸ್ವೀ ಅಂದರೆ ಕಮ್ಮಿ ಇರೋ ಸ್ವೀಟ್ ಅದು ಆ ಥರ ಸಿಗುತ್ತೆ ನೀವು ಯಾವ ರೀತಿ ಬೇಕಾದ್ರೂ ನಮ್ಮ ಕಡೆ ಇದು ಬರ್ಫಿ ತೊಗೊಳ್ಬೋದು ಎಷ್ಟು ಬೇಕು ನಿಮಗೆ ಯಾವ ಯಾವಾಗ ಬೇಕು ಎಷ್ಟು ಬೇಕು ನಮ್ಮ ಕಡೆ ಡೋ ನಮ್ಮ ಕಡೆ ಡೋರ್ ಡಿಲಿವರಿನೂ ಇದೆ ಮೇಡಮ್ ಹೌದು ಅಂದರೆ ನಮಗೆ ಅಂದರೆ ಇಷ್ಟೂಂತ ನಮ್ಮದು ರೀಚ್ ಆದರೆ ನಾವು ಆರ್ಡ್ರ್ ತೊಗೊಂಡು ಡೋರ್ ಡೆಲಿವರಿ ಮಾಡ್ತೀವಿ ಅಂದರೆ ಕಮ್ಮಿಗೆಲ್ಲ ಬರ ಅಲ್ಲಿ ಅಷ್ಟು ದೂರ ಬರಕ್ಕಾಗೋದಿಲ್ಲ ಸೊ ಹಾಗಾಗಿ ಇಷ್ಟು ಕ್ವಾಂಟಿಟಿ ಅಂತ ನೀವು ರೆಡಿ ಅಂದ್ರೆ ಹೇಳಿದರೆ ನಾವು ಆ ಕಡೆ ಅಲ್ಲಿ ತುಂಬ ಆರ್ಡ್ರಸ್ ಇದೆ ಸಾಗರದಿಂದ ಹಂಗಾಗಿ ನಿಮ್ಮ ಕಡೆದೂ ಆರ್ಡ್ರ್ ತೊಗೊಂಡು ನಿಮಗೆ ತಲುಪಿಸ್ತೀವಿ ಆಯಿತು ಚಂಪಾ ಸ್ಪೆಷಲ್ಲಾಗಿ ಆರ್ಡ್ರು ತೊಗೊಂಡೇ ನಾವು ರೆಡಿ ಮಾಡ್ತೀವಿ ಇದು ಹಾಲಿಂದು ಐಟ ಹಾಲಿಂದು ಪದಾರ್ಥಗಳನ್ನೆಲ್ಲ ಫ್ರೆಶ್ಶಾಗಿರುತ್ತೆ ಆಂ ಅದು ಒಂದು ಕೆ ಜಿ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಬೀಳುತ್ತೆ ಮೇಡಂ ಬರೀ ತುಪ್ಪದಲ್ಲೇ ಮಾಡಿರೋದರಿಂದ ಒಂದು ಕೆ ಜಿ ಬಂದುಬಿಟ್ಟು ಇನ್ನೂರೈವತ್ತು ಬೀಳುತ್ತೆ ಅದು ಓಲ್ಸೇಲ್ ದರ ಮೇಡಮ್ ನೀವು ಬೇರೆ ಕಡೆ ಕೇಳಿ ತುಂಬ ಜಾಸ್ತಿ ಇರುತ್ತೆ ನಮ್ಮ ಕಡೆ ಹೋಲ್ಸೆಲ್ ದರದ ದರ ಇರೋದರಿಂದ ನಿಮ್ಗೆ ಅಷ್ಟಾಗುತ್ತೆ ಆಯಿತು ಆಂ ನಮ್ದು ಎಲ್ಲ ಎಲ್ಲ ರೀತಿಯ ಹ್ಞ ಹಾಂ ಮನೆ ಮನೆ ವಿಳಾಸ ಎಲ್ಲ ಕೊಡಿ ಹಾಂ ನಿಮ್ಮ ಆರ್ಡ್ರು ನಾವು ತೊಗೊಂಡಿದ್ದೀವಿ ನಾವು ನಾಡಿದ್ದು ನಿಮಗೆ ಐಟ ಅದು ಎಲ್ಲ ಕೊಡ್ತೇವೆ ಹ್ಞೂ ಸರಿ ಎಲ್ಲ ರೀತಿಯ ಸಿಹಿ ತಿಂಡೀನ ಹಾಂ ಸರಿ ಮ್ಯಾಮ್ ಆಯಿತು